ಈಗ ನಾವು ಬಂದಿರೋ ಜಾಗ ತಲ್ಪಿದೀವಲ್ಲ ಯು ಪಿ ಐ ಏನಾದರೂ ಇದೆಯಾ ನಿಮ್ಮಿದರಲ್ಲಿ ನಾವು ಹೇಗೆ ದುಡ್ಡನ್ನು ಪಾವತಿ ಮಾಡಬೇಕು ನಿಮಗೆ ನಮಗೆ ಈಗ ನನ್ನ ಹತ್ರ ಈಗ ಅಕೌ ದುಡ್ಡಿಲ್ಲ ಸದ್ಯ ಫೋನ್ಪೇ ಗೂಗಲ್ ಪೇ ಪೇಟಿಯಮ್ ಯಾವುದಾದ್ರೂ ನಿಮ್ಮ ಹತ್ರ ಯಾವ್ದಿದಿದೆ ಅದಕ್ಕೆ ನಾವು ಇಲ್ಲಿ ಎಷ್ಟಾಗುತ್ತೆ ಆ ಪ್ರಯಾಣಕ್ಕೆ ನಾವು ದುಡ್ಡನ್ನು ಕೊಡ್ತೀವಿ ನಮಗೆ ಯಾವ್ದಾ ಫೋನ್ಪೇ ಮಾಡಬೇಕಾ ನಿಮಗೆ ಮೊಬೈಲ್ಗೆ ಏನಿದೆ ಪೇಟಿಯಮ್ ಇದೆಯಾ ಏನು ಯಾವುದ್ರ ಮೂಲಕ ನಾವು ನಿಮಗೆ ದುಡ್ಡು ಹಾಕಬೇಕು ಯು ಪಿ ಐ ಏನಾದರೂ ಇದೆಯಾ ಅದನ್ನು ಸ್ವಲ್ಪ ನಮಗೆ ನೀವು ಹೇಳಬೇಕಲ್ಲ ನಮ್ಮ ನಿಮ್ಮ ಪ್ರಯಾಣಕ್ಕೆ ನಮ್ಮ ಈ ಪ್ರಯಾಣ